ನನ್ನ ನೆಚ್ಚಿನ ಪ್ರಕಾರ ಯಾವುದಪ್ಪ ಅಂದರೆ ಅದು ಇತಿಹಾಸ ಪುಸ್ತಕ ಜೀವನದಲ್ಲಿ ಪೂರ್ತಿ ಒಂದೇ ಪ್ರಕಾರದ ಪುಸ್ತಕ ಓದೋದಕ್ಕೆ ಆಗೋದಿಲ್ಲ ಅದು ಹಲವಾರು ಪುಸ್ತಕಗಳೊಂದಿಗೆ ಒಡನಾಟವನ್ನು ಇಟ್ಕೊಂಡಿರ್ತೀವಿ ಕೇವಲ ಇತಿಹಾಸವನ್ನೇ ಅಲ್ಲದೆ ನಾವು ಭಾರತದ ಸಂವಿಧಾನ ಆಗಿರ್ಬೋದು ಭಾರತದ ಆರ್ಥಿಕತೆ ಆಗಿರ್ಬೋದು ಹೀಗೆ ಹಲವಾರು ಪ್ರಕಾರದ ಪುಸ್ತಕಗಳನ್ನು ಓದೋದಕ್ಕೆ ನಾವೇನೋತ್ತಿ ಆಸಕ್ತಿಯನ್ನು ತೋರಿಸ್ತೀವಿ ಈ ಪ್ರಕಾರದಲ್ಲಿ ಈಗಾಗಲೇ ನಾವು ಓದಿ ಮುಗ್ಸಿರೋಂಥ ಪುಸ್ತಕ ಯಾವುದಪ್ಪ ಅಂದರೆ ಅದು ಇತಿಹಾಸವನ್ನು ಅಧ್ಯಯನ ಮಾಡೋದು ಮತ್ತು ಭಾರತದ ಸಂವಿಧಾನವನ್ನು ನಾವು ಏನು ಮಾಡಿದ್ದೀವಿ ಓದಿ ಮುಗಿಸಿದ್ದೀವಿ ಆ ಮೂಲಕ ಅದರ ಒಂದು ಪುಸ್ತಕದ ಒಂದು ಮೌಲ್ಯವನ್ನು ತಿಳ್ಕೊಳ್ಳೋದಕ್ಕೆ ಮತ್ತು ಅದರಲ್ಲಿರುವಂಥ ಒಂದು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಇದೀರಂತ ನಮಗೆ ಸಹಾಯಕ ಆಗತ್ತೆ ಆ ಮೂಲಕ ಆ ಮೂಲಕ ನಾವೇನು ಮಾಡ್ಬೋದು ಈ ಒಂದು ಪುಸ್ತಕದ ಒಂದು ಒಳ ಹರಿವನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಹಾಯಕ ಆಗುತ್ತೆ ಮತ್ತು ನಾವು ಜ್ಞಾನವನ್ನು ಪಡೆಯೋದಕ್ಕೆ ಆ ಜ್ಞಾನದಿಂದ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಈ ಒಂದು ಸಮಾಜವನ್ನು ಉತ್ತಮ ರೀತಿಯಲ್ಲಿ ಬೆಳೆಸೋದಕ್ಕೆ ಏನಾಗುತ್ತೆ ಈ ಪ್ರಕಾರದ ಪುಸ್ತಕಗಳು ಪ್ರಮುಖ ಪಾತ್ರವಹಿಸ್ತವೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೌದು